ಹೀಗೆ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಹೊಸತಾಗಿ ಸೇರಿಕೊಂಡಿದ್ದೆ ಅಂದರೆ ಅಲ್ಲಿ ನನಗೆ ಆ ಕೆಲಸದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದ್ದರಿಂದ ನನಗೆ ಒಬ್ಬ ಮೇಲಾಧಿಕಾರಿ ನನಗೆ ಕೆಲಸನ ಹೇಳ್ಕೊಡ್ತಿದಿದ್ದು ಅವನು ಏನು ಮಾಡ್ತಿದ್ದ ಅಂದರೆ ನನಗೆ ಪ್ರತಿದಿನ ಒಂದು ಕೆಲಸ ಹೇಳೋನು ಆದರೆ ನನಗೆ ಮುಂಚೆ ನನಗೆ ತುಂಬ ಕಷ್ಟ ಅನಿಸೋದು ಅದು ಕಲಿಯೋದಕ್ಕೆ ತುಂಬ ಕಷ್ಟ ಅನಿಸ್ತಿತ್ತು ಆದ್ರೆ ಅದು ನನಗೆ ಏನಾದರೂ ಹೇಳ್ಕೊಟ್ಟಿದ್ದು ನಂಗೆ ಗೊತ್ತಾಗಲಿಲ್ಲ ಅಂತ ಮತ್ತೆ ಅವನ್ನ ಕೇಳೋಕೋದ್ರೆ ಅವನ ಮುಖ ಒಂಥರ ಗುರ್ ಅಂತ ನೋಡೋನು ನನಗಂತೂ ತುಂಬ ಭಯ ಆಗ್ತಿತ್ತು ಆ ಭಯಕ್ಕೆ ಅವನು ಏನು ಹೇಳ್ಕೊಟ್ರೂ ನನ್ನ ತಲೆಗೇ ಹೋಗ್ತಾಯಿರ್ಲಿಲ್ಲ ನನಗೆ ಮುಂಚೆ ಹೇಗೆ ಕೆಲಸಕ್ಕೆ ಸೇರಿಕೊಂಡಾಗ ಹೇಗೆ ಅನಿಸ್ಬಿಟ್ಟಿತ್ತು ಅಂದರೆ ರಾತ್ರಿ ನಿದ್ದೇಲೂ ನನಗೆ ಅವಂದೇ ಮುಖ ನನಗೆ ನೆನಪಾಗ್ತಿತ್ತು ಬೆಳಕಾಯಿತು ಅಂದರೆ ನನಗೆ ಬೆಚ್ಚಿ ಬೀಳೊಂಗೆ ಆಗ್ತಿತ್ತು ಅಯ್ಯೋ ಮತ್ತೆ ಹೋಗಬೇಕಾ ಕೆಲಸಕ್ಕೆ ಮತ್ತೆ ಅವನ ಮುಖ ನೋಡಬೇಕಾ ಅಂತ ಅನಿಸೋದು ಅದರಿಂದ ತುಂಬ ಕಷ್ಟ ಆಗ್ತಿತ್ತು ಅಂಥ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ ಈಗ ನೋಡಿ ನಗುನಗ್ತಾ ಚೆನ್ನಾಗಿ ಮಾತಾಡೋರ ಜೊತೆ ಅಂದರೆ ಎಂಥ ಕಠಿಣವಾಗಿರುವಂಥ ಕೆಲಸಾನೂ ನಾವು ಕಲ್ತ್ಕೊಂಡು ಸುಲಭವಾಗಿ ಮಾಡ್ಬೋದು ಆದರೆ ಇಂಥವರು ಕೆಲೊವ್ರೊಬ್ರು ಇರ್ತಾರಲ್ವಾ ಅಂಥವ್ರ ಜೊತೆ ಅಂತೂ ತುಂಬಾ ಕಷ್ಟ ಕೆಲಸ ಮಾಡೋದ್ರಿಂದ ಹೇಗೆ ಅನ್ನಿಸ್ತಿತ್ತು ಅಂದರೆ ತುಂಬ ಕಷ್ಟ ಆಗೋದು ನನಗೆ ಮುಂಚೆನೂ ಆಗಲೇ ಆದರೆ ನೋಡಿ ಈ ಏನೇ ಆದ್ರೂ ಅವನು ಕೊನೆವರೆಗೂ ಅವ್ನು ಏನ್ ಹೇಳ್ಕೊಟ್ನೋ ಕೆಲವೊಂದು ನಂಗೆ ಅರ್ಥ ಆಗ್ತಿತ್ತು ಕೆಲವೊಂದು ಅರ್ಥ ಆಗ್ತಾ ಇರಲಿಲ್ಲ ಅದನ್ನೇ ನಾನು ಬೇರೆಯವರ ಹತ್ರ ಕೇಳಿದಾಗ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಸೋರು ಆಗ ನನ್ನ ತಲೆಗೆ ಹೋಗೋದು ಯಾಕಂದರೆ ಕೆಲವರು ಇರ್ತಾರೆ ಕಷ್ಟವಾಗಿ ಇರೋದನ್ನೂ ಸುಲಭವಾಗಿ ನಗು ನಗುತಾ ಸುಲಭವಾಗಿ ಆರಾಮಾಗಿ ಹೇಳ್ಕೊಡ್ತಾರೆ ಆವಾಗ ನಮ್ಮ ತಲೆಗೆ ತುಂಬ ಚೆನ್ನಾಗಿ ಹೋಗುತ್ತೆ ಆದರೆ ಅವ್ನು ಏನು ಮಾಡ್ತಿದ್ದ ಅಂದರೆ ಇಷ್ಟಕ್ಕೆ ಇಷ್ಟು ಒಂದು ಚಿಕ್ಕ ಪ್ರಶ್ನೆ ಕೇಳದ್ರೂ ಅದಕ್ಕೆ ಒಂದು ದೊಡ್ಡ ಇದರ ಥರ ಮಾಡಿ ನನಗೆ ಹೇಳ್ಕೊಡೋ ಅವ್ನ್ಗೆ ಏನು ಹೇಳ್ಕೊಟ್ರೂ ನಂಗೆ ತಲೆಗೇ ಹೋಗ್ತಾಯಿರ್ಲಿಲ್ಲ ಅವನ ಮುಖ ನೋಡಿದ್ರೇ ನನಗೆ ಎಲ್ಲ ಮರ್ತೋಗೋ ಥರ ಆಗ್ತಿತ್ತು ಅದಂತೂ ನನಗೆ ಒಂಥರ ಅನ್ನಿಸ್ತಿತ್ತು ಅಂಥ ಮೇಲಾಧಿಕಾರಿ ಮಾತ್ರ ಯಾರಿಗೂ ಬೇಡ ನನ್ನ ಪ್ರಕಾರ ಯಾ ನೋಡಿ ಏನೇ ಒಂದು ಕೆಲಸಾನ ಹೇಳ್ಕೊಟ್ರೂ ಮನ್ಸ್ಪೂರ್ತಿಯಾಗಿ ನಗುನಗುತಾ ಇವ್ರು ಕಲೀಬೇಕು ಅನ್ನೋದ್ರಿಂದ ಅನ್ನೋ ಮನಸ್ಸಿಂದ ಹೇಳಿಕೊಟ್ರೆ ಎಂಥವರಾದ್ರೂ ಕಲಿತೇ ಕಲೀತಾರೆ ಆದರೆ ಇಂಥವ್ರಿಂದ ನಿಜವಾಗ್ಲೂ ಅಸಾಧ್ಯ ನನಗಂತೂ ತುಂಬ ಕಷ್ಟ ಅನಿಸ್ತಿತ್ತು ಆದರೂ ಏನೂ ಮಾಡಕಾಗ್ತಾಯಿರ್ಲಿಲ್ಲ ಅವ್ನು ಹೇಳ್ಕೊಟ್ಟಿರೋದನ್ನ ಕೆಲವೊಂದು ಸರಿ ನಾನು ಫೋನಲ್ಲೇ ಹುಡುಕಿ ಕಲ್ತ್ಕೊತ ಇದ್ದೆ ಏನಾದರೂ ಒಂದು ವಿಷಯಗಳು ಗೊತ್ತಿಲ್ಲ ಅಂದರೆ ಅವ್ನು ಹೇಳ್ಕೊಟ್ಟಿರೋದು ಚೂರು ಪಾರು ಸ್ವಲ್ಪ ಅರ್ಥ ಮಾಡಿಕೊಂಡು ಫೋನಲ್ಲಿ ಹುಡುಕಿ ನಾನು ಕೆಲಸಾನ ಕಲ್ತ್ಕೊಂಡೆ ಕೊನೆಗೂ ನಾನು ಅದಾದಮೇಲೆ ಮತ್ತೆ ಅವನ ಅವನ ಅಧಿಕಾರಿ ಅವ್ನು ನನ್ನ ಮೇಲಾಧಿಕಾರಿ ಆಗಿದ್ನಲ್ವಾ ಮತ್ತೆ ಅವನು ಹೋಗಿ ಬೇರೆಯವ್ರು ಬಂದಮೇಲೆ ನಾನು ಕೆಲಸಾನ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ ಆದರೆ ಅವನು ಇದ್ದಾಗ ಏನೂ ಮಾಡಕ್ಕಾಗ್ತಾಯಿರ್ಲಿಲ್ಲ ಅವನೇ ಹೇಳ್ಕೊಡ್ಬೇಕಾಗಿತ್ತು ಆದರೂ ಕಲ್ತ್ಕೊಳ್ತಾ ಇದ್ದೆ ಹೇಗೋ ಆ ಸಮಯನ ಆ ಸಮಯ ನೆನ್ಸ್ಕೊಂಡ್ರೆ ನಂಗೆ ಈಗಲೂ ಒಂಥರ ಬೇಜಾರಾಗುತ್ತೆ ಅಂಥವರ ಕೆಳಗಡೆ ನಾನು ಕೆಲಸ ಮಾಡಿದ್ದೆ ಅವರು ಸರಿಯಾಗಿ ಹೇಳ್ಕೊಟ್ಟಿದ್ದಿದ್ರೆ ನಾನು ಇನ್ನೂ ಬೇಗ ಕೆಲಸ ಕಲೀತಿದ್ದೆ ಅಂತ ಅನಿಸ್ತಿತ್ತು ಅಷ್ಟೆ